ಅಲೋ ಏನಪ್ಪ ಹಾಂ ಹಾಂ ಕೇಳಸ್ತೈತೆ ನೋಡಪ್ಪ ಯಾರಪ್ಪ ಹೇಳಪ್ಪ ಓಹೋ ನಮ್ಮ ಸಾವ್ಕಾರ ಗೌಡ್ರು ಹಾಂ ಹೇಳಪ್ಪ ಜೋಳ ಬಿತ್ತನೆ ಮಾಡೋವಾ ಐತಪ್ಪ ಈ ಮಹೇಂದ್ರ ಐತೆ ಹ್ಞೂ ಪ್ಯಾರಗಾನ್ ಐತೆ ಇವು ಮಾಲ್ದಂಡಿ ಐತೆ ಹ್ಞೂ ಐಟೆಕ್ ಕೂಡ ಇದಾವಪ್ಪ ಐಟೆಕ್ ಇದಾವೆ ಐಟೆಕ್ಕೂ ಈ ನೋಡಪ್ಪ ಸ್ವಲ್ಪ ಈಗ ಲಾಸ್ಟ್ ಟೈಮ್ ಆದರೆ ಎಂಟ್ನೂರು ಚಿಲ್ಲರೆ ಇತ್ತು ಈಗ ಒಂಬೈನೂರ ನಲ್ವತ್ತು ರೂಪಾಯಿ ನೋಡಪ್ಪ ಪ್ಯಾಕೇಟಾ ಆಯ್ತು ಹೇಳಪ್ಪ ಹ್ಞೂ

ಜಿಗಿ ಬಂದದೇನಪ್ಪಾ ಹೌದಾ ರೋಗರೂ ಫಸ್ಟ್ಗೆ ಹೊಡಿಬೇಕಾಯ್ತು ಇಲ್ಲ ಮೋನೋಕ್ರೋಪೊಟಾಸ್ ಹೊಡ್ದ್ಯೇನೊ ಅದು ಜಾಸ್ತಿ ಬಿದ್ದಿರ್ತತೆ ರೋಗರ್ ಹೊಡಿ ಹಾಂ ಇಲ್ಲ ಅದೇ ಮತ್ತೆ ಇದು ಇದು ಯಾವುದು ಪೆನ್ರೇಟ್ ಅಂತ ಬಂದದೆ ಅದೂ ಬಂದು ನೋಡು ಹುಳ ಸುಳಿ ಬಿದ್ಬಿಟ್ಟಿರತ್ತೆ ಇಲ್ಲಂದರೆ ಸುಳಿ ಸಾಯ್ತೈತಾ ಒಳ್ಗೆ ಇದು ಮುದುರಿ ಮುದುರಿ ಅದು ಅದೇ ಟಿಮೆಟಾ ಅದು ಸುಳಿಯಾಕ ಟಿಮಿಟ ಹಾಕ್ಬಕು ಅವು ಇವೂ ಬಿಡ ಇದಾವೆ ಒಂದು ತಗಂಡು ಹೋಗು ಇವು ಒಂದು ಐದು ಕೆಜಿದು ಹಾಕ್ಲಾ ಐದು ಇಲ್ಲ ಐದು ಕೆಜ್ ಅಲ್ಲ ಇಪ್ಪ ಅಂದ್ರೆ ಹತ್ತು ಕೆಜಿ ತಗೋ ಸರಾಗ್ತದೆ

ಹ್ಞೂ ಹ್ಞೂ ಬಾ ಬಾ ಇದಾವೆ ಬಾ ಹಾಂ ನೀನು ಹೇಳಿದ್ದು ಬೇರೆ ಟೈಪ್